ಹಲೋ ಹಾಂ ಹೇಳಿ ಹೇಳಿ ಮೇಡಮ್ ಹಾಂ

ನಿಮ್ಮ ಆಚೆ ಜನಸಂಖ್ಯೆ ಹೇಗೆ ಉಂಟು ಕೇರಳದಲ್ಲಿ ಎಲ್ಲ ಹಾಂ ಹಾಂ

ಉಂಟು ಹೌದು ನಮ್ಮೂರಲ್ಲಿ ಹಾಂ

ಹೌದು ಹೌದು ಮೇಡಮ್ ಹೌದು

ಅಲ್ಲವಾ ಜನಸಂಖ್ಯೆ ಕ ಹೌದು ಹೌದು ಹಾಂ ಈಗ ಹಾಗೆ ಅವರು ಮತ್ತೆ ಈಗ ಜಾಸ್ತಿ ಜನ ಯಾರು ಸಹ ಬಸ್ಸಲ್ಲಿ ಪ್ರಯಾಣ ಮಾಡಿಲ್ಲ ಅವರ ಗಾಡಿ ಉಂಟು ಹೌದು ಹಾಂ ಹೌದು

ಹೌದು ಮೇಡಮ್ ಕಡಿಮೆ ಹೌದು ನಮ್ಮ ಮನೆಯ ನಮ್ಮ ಊರಲ್ಲಿ ಸಹ ಹಾಗೆ ಒಂದು ಮರಡು ಮಕ್ಕಳು ಎರಡು ಮಕ್ಕಳು ಅದಕ್ಕಿಂತ ಹೆಚ್ಚಿಗೆ ಯಾರು ಈಗ ಇದು ಮಾಡುದಿಲ್ಲ ನಾ ಹೌದು ಹಾಗೆ ಹಾಗೆ ಹಾಂ ಹೌದು ಹಾಗೆ ಮೇಡಮ್ ಈಗ ಜನಸಂಖ್ಯೆ ನಮ್ಮ ಊರಲ್ಲಿ ತುಂಬ ಕಮ್ಮಿಯಾಗಿದೆ ಹಾಂ ಹೌದು ಹ್ಞೂ ಮಕ್ಕಳೇ ಕಡಿಮೆಯಾಗಿದ್ದಾರೆ ಹೌದು ಒಂದು ಮನೆಯಲ್ಲಿ ಒಂದು ಮಕ್ಕಳು ಎರಡು ಮಕ್ಕಳು ಅಷ್ಟೇ ಇರುವುದು ಗಂಡ ಹೆಂಡತಿ ಇಬ್ಬರೇ ನಾಲ್ಕೇ ಮಂದಿ ಇರುವುದು ಈಗ ಹೆಚ್ಚಿನವರ ಮನೆಯಲ್ಲಿ ಸಹ ಹಾಂ ಹೌದು ಹೌದು ಹೌದು ಮೇಡಮ್ ಹೌದು

ಹೌದು ಬಸ್ಸಿನಲ್ಲಿ ಪ್ರಯಾಣ ಮಾಡುವವರು ಬಹಳ ಕಡಿಮೆ ಈಗ ಹೌದು ಹ್ಞೂ ಅದೇ ಅದೇ ಈಗ ಒಂದು ಫ್ರೀ ಬಸ್ ಬಂದಿದೆ ಅಂತೇಳ್ತಾರೆ ಅದರಲ್ಲಿ ಆದವರು ಹೋಗ್ತಾರೆ ಇಲ್ಲದಿದ್ರೆ ಇಲ್ಲ ಹೌದು ಅದೇ ಮಾಡ್ತಾರೆ ಅದೇ ಅದೇ ಮಂಗಳೂರಿಗೆಲ್ಲ ಹೋಗ್ಬೇಕಾದ್ರೆ ನಮಗೆ ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾಗ್ತದೆ ಗಾಡಿಯೆಲ್ಲ ಕೊಂಡೋಗಲಿಕ್ಕೆ ಆಗೋದಿಲ್ಲ ಹಾಂ ಹೌದು ಹೌದು ಹೌದು ಅದೇ ಅದೇ ಹಾಂ ಹಾಂ ಆಯ್ತು ಮೇಡಮ್ ಆಯಿತು ಆಯಿತು ಓಕೆ